ಹಲೋ ಇದು ಗೋಲ್ಡ್ ಲೋನ್ ಅವರಾ ಹೌದಾ ನಾನು ಕಸ್ಟಮರ್ ಮಾತಾಡ್ತಿರೋದು ಸಾನಿಯ ಅಂತ್ಹೇಳಿ ನನ್ನದೊಂದು ಫಿಫ್ಟಿ ಗ್ರಾಮ್ಸ್ ಗೊ ಹಾಂ ಓಕೆ ಫಿಫ್ಟಿ ಗ್ರಾಮ್ಸ್ದು ಗೋಲ್ಡ್ ಇತ್ತು ಹಾಂ ಅದು ಸ್ವಲ್ಪ ನನಗ್ ಸೇಲ್ ಮಾಡಬೇಕಿತ್ತು ಅದಕ್ಕೆ ಅದ್ರ ಇಂಟ್ರೆಸ್ಟು ಮತ್ತು ಅದರ ಕಟ್ ಆಫ್ ಇಂಟ್ರೆಸ್ಟು ಅದ್ರ ಪ್ರೊಸಿಜರ್ ಏನಾದರೂ ಇದ್ದರೆ ಹೇಳ್ತೀರಾ

ಓಕೆ ಏಯ್ಟ್ ಪರ್ಸೆಂಟ್ ಇದೆಯಾ ಓಕೆ ಏನಾದರೂ ವೇಸ್ಟೇಜ್ ಏನಾದರೂ ತೆಗಿತೀರಾ

ಹೌದು ಹೌದಾ ಇವಾಗ ಫಿಫ್ಟಿ ಗ್ರಾಮ್ಸ್ ಅಂತ್ಹೇಳಿದ್ರೆ ನೀವು ಫಿಫ್ಟಿ ಗ್ರಾಮ್ಸಿಗೊಂದ್ ಏಯ್ಟಿ ಪರ್ಸೆಂಟ್ ಲೋನ್ ಕೊಡ್ತೀರಾ ಅಥ್ವಾ ಫಿಫ್ಟಿ ಪರ್ಸೆಂಟ್ ಲೋನ್ ಕೊಡ್ತೀರಾ ಹೌದಾ

ಹೌದು ಹಾಂ ಹೌದಾ ಇವತ್ತು ಸಂಡೆ ಅಲ್ವಾ ಇವತ್ತು ಇರ್ತೀರಾ ಹೌದಾ ಎಷ್ಟೊತ್ತನಕ ಇರ್ತೀರಾ ಹ್ಞೂ ಲೋ ಹಾಂ ಓಕೆ ಅದು ಇ ಎಮ್ ಐ ಥರ ಅಲ್ವಾ

ಓಕೆ ಹ್ಞೂ ಇವತ್ತೇ ಲೋನ್ ಆಗುತ್ತಾ ಅಥ್ವಾ ಏನಾದರೂ ವೆಯ್ಟ್ ಮಾಡಬೇಕಾಗುತ್ತಾ ಒಂದು ಸ್ವಲ್ಪ ದಿನ ಒಂದು ವಾರ ಆಗುತ್ತಾ

ಹೌದಾ ಸ್ವಲ್ಪ ಅಡ್ರಸ್ ಹೇಳ್ತೀರಾ ಅಡ್ರಸ್ ಕನ್ಫ್ಯೂಸ್ ಇದೆ

ಹೌದಾ ಸರಿ ಸರಿ ಇಲ್ಲ ಹೊರಡ್ತಿದೀನಿ ಹೊರಡ್ತಿದೀನಿ ಹಾಂ ಓಕೆ ಇದು ಸ್ಟೋನ್ ಏನಾದರೂ ರಿಮೂವ್ ಮಾಡ್ತೀರಾ ಅಥ್ವಾ ಅದನ್ನೂ ಹಾಕಿ ಸೇರಿಸ್ಕೊಳ್ತಿರಾ ಸ್ಟೋನ್ಸ್ ಏನಾದರೂ ಇದ್ದರೆ ಗೋಲ್ಡಲ್ಲಿ ಸ್ಟೋನೆಲ್ಲ ಇರುತ್ತಲ್ಲ ಅದನ್ನು ರಿಮೂವ್ ಮಾಡಿಬಿಟ್ಟು ಇದು ಹಾಕ್ತೀರಾ ಅಥ್ವಾ ವೈಟೇಜ್ ಅದನ್ನೂ ಸೇರಿಸ್ಕೊಳ್ತೀರಾ ಹಾಂ ಸರಿ ಸರಿ ಹೊರಟೆ